ನಮ್ಮ ಭಾರತ ರಾಜ್ಯದಲ್ಲಿ ಹಲವಾರು ಪ್ರೇಕ್ಷಣೀಯ ಸ್ಥಳಗಳಿವೆ ಅವು ಯಾವ್ಯಾವೆಂದರೆ ನಮ್ಮ ಕರ್ನಾಟಕದಲ್ಲಿ ಬರುವ ಹಂಪಿ ಪಟ್ಟದಕಲ್ಲು ಬಾದಾಮಿ ಐಹೊಳೆ ಮೂಡುಬಿದಿರೆ ಕಾರ್ಕಳ ಶ್ರವಣಬೆಳಗೊಳ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಗದಗ ರಾಯಚೂರು ಹಂಪಿ ಶಿವನಸಮುದ್ರ ಬೆಂಗಳೂರು ಬೆಂಗಳೂರು ಮೈಸೂರು ಕೊಡಗು ಗುಬ್ಬಿ ತಲಕಾಡು ಬನವಾಸಿ ಪ್ರದೇಶವಾದ ರಾಯಚೂರು ಉಡುಪಿಯ ಶ್ರೀಕೃಷ್ಣದೇವರಾಯನ ದೇವಸ್ಥಾನ ಇರ್ಬೋದು ಶ್ರವಣಬೆಳಗೊಳದಲ್ಲಿ ಬರುವ ಗೊಮ್ಮಟೇಶ್ವರ ಪ್ರತಿಮೆ ಇರಬಹುದು ಬನವಾಸಿಯ ಎ ಆಳ್ವಿಕೆ ಮಾಡಿದ ಕದಂಬರ ಪ್ರೇಕ್ಷಣೀಯ ಸ್ಥಳಗಳಿರ್ಬೋದು ಅಶೋಕನ ಶಾಸನಗಳಿರ್ಬೋದು ಕೊಪ್ಪಳ ಬ್ರಹ್ಮಗಿರಿ ಇದೇ ರೀತಿ ಹಲವಾರು ಪ್ರೇಕ್ಷಣೀಯ ಸ್ಥಳಗಳು ನಮ್ಮ ಕರ್ನಾಟಕದಲ್ಲಿ ನಾವು ಕಾಣಬಹುದು ಈ ಹಲವು ಈ ಪ್ರೇಕ್ಷಣೀಯ ಸ್ಥಳಗಳಲ್ಲಿರುವ ಒಂದೊಂದು ಘಟನೆಗಳು ನಮ್ಮ ಇತಿಹಾಸದಲ್ಲಿ ದಾಖಲಾಗಿವೆ ಅವುಗಳನ್ನು ನಾವು ನೋಡಿದಾಗ ಪ್ರತಿಯೊಂದು ರಾಜ್ಯದಲ್ಲಿ ಬರುವ ಪ್ರತಿಯೊಂದು ಪ್ರೇಕ್ಷಣೀಯ ಸ್ಥಳಗಳಲ್ಲಿ ತನ್ನದೇ ಆದ ಒಂದು ರಮ್ಯತೆ ಮಹತ್ವ ಇದೆ ಆ ಮಹತ್ವವನ್ನು ನಾವೆಲ್ಲ ಅರಿತಾಗ ನಮ್ಮ ಬರುವ ಮುಂದಿನ ಮಕ್ಕಳಿರ್ಬೋದು ಮುಂದಿನ ಪ್ರಜೆಗಳಿಗೆ ನಾವು ಅದರ ಬಗ್ಗೆ ಹೇಳಿಕೊಳ್ಳಲು ತುಂಬ ಅನುಕೂಲವಾಗಿರುತ್ತದೆ ಎಂದು ಹೇಳಲು ಇಷ್ಟಪಡುತ್ತೇನೆ